ಹಲೋ ಹೌದು ನೀವು ಯಾರು ಮಾತಾಡ್ತಿದ್ದೀರ ಹೌದ ಹಾಂ ಹೇಳಿ ಆಯಿತು ಹಾಂ ನಮ್ಮ ಹಾಂ ಆಗ್ತದೆ ನಿಮಗೆ ಅಂದರೆ ಯಾವ ಥರ ಬೇಕು ಖಾಲಿ ಇದ್ದ ಜಾಗ ಬೇಕ ಅತ ಮನೆ ಇದ್ದ ಇದ್ದದ್ದೆ ಬೇಕ

ಹಾಂ ಆಯಿತು ಖಾಲಿ ಜಾಗಯಿದೆ ಬೇಕಾದರೆ ಸಂತೆಕಟ್ಟೆಯಲ್ಲಿ ಇದೆ ಉಡುಪಿಯದ್ದು ಮಣಿಪಾಲ್ ಸೈಡಲ್ಲಿದೆ ಮತ್ತು ಉಡುಪಿ ಹತ್ರನು ಕೂಡ ಇದೆ ಇಲ್ಲಿ ತಾಲ್ಲೂಕು ಆಫೀಸ್ ಹತ್ತಿರ ಇದೆ ಒಂದು ನಿಮಗೇನೆ ಮೂವತ್ತು ಹೌದ ಹಾಗಾದರೆ ನಾನು ನಾನು ಒಂದ್ ಸ್ವಲ್ಪ ಉಡುಪಿಯದ್ದು ಸೊಲ್ಪ ಒಳಗಡೆ ಬರ್ತದೆ ನಿಮ್ಗೆ ಉಡುಪಿ ಬಸ್ ಸ್ಟಾಂಡ್ ಇಂದ ಒಂದು ನಾಲ್ಕು ಕಿಲೋಮೀಟರ್ ನಿಮಗೆ ಹೋಗ್ಲಿಕ್ಕೆ ಇರ್ತದೆ ಆಗ್ಬೋದ ಅಲ್ಲಿ ಹೌದ ನಿಮಗೆ ಮೂವತ್ತು ಸೆಂಟ್ಸ್ ಬೇಕಂತ ಹೇಳಿದ್ದಿರಲ್ಲ ಹಾಂ ಮೂವತ್ತು ಸೆಂಟ್ಸಿಗೆ ಒಂದು ಜಾಗಕ್ಕೆ ಎರ್ಡು ಕೋಟಿ ಆಗುತ್ತೆ ಮತ್ತು ನಿಮಗೆ ಹಾಗೆ ಎಕ್ಸ್ಟ್ರಾ ಬೇಕಾದರೆ ಇದೆ ಅಲ್ಲಿ ಹತ್ತಿರದಲ್ಲಿ ನಿಮಗೆ ಬೇರೆ ಅಂಗಡಿ ಅದೆಲ್ಲ ಸಿಗ್ತದೆ ಮಾತ್ರ ನಿಮಗೆ ಇವು ಡ್ರೆಸ್ ಶಾಪ್ ಅದಕ್ಕೆಲ್ಲ ಹೊಗಬೇಕಾದ್ರೆ ಸ್ವಲ್ಪ ದೂರ ಹೊಗ್ಬೇಕು ಆಗುತ್ತೆ ಹೌದು ಉಡುಪಿಗೆ ಬರ್ಬೇಕಾಗುತ್ತೆ ಆಯ್ತ ನೀವು ಎಲ್ಲಿಂದ ಅಂದರೆ ಯಾವತ್ತು ಬರ್ ಬರ್ತೀರ ನೀವು ಹಾಂ ಇಲ್ಲ ನಾಳೆ ನಾನು ಸ್ವಲ್ಪ ಬಿಸಿ ಇದ್ದೇನೆ ನಾಳೆ ಬೇಡ ಆಯಿತಾ ಒಂದು ಎರಡು ದಿವಸ ಬಿಟ್ಟು ನಿಮಗೆ ಬರ್ಬೋದ ನಾನು ಕಾಲಲ್ಲಿ ನಿಮಗೆ ಇರ್ತೇನೆ ನಿಮ್ಮ ಹೆಸರು ಹೇಳಿ ಪುನಃ ಎಂತ ಅಂತ ವಾಣಿ ಕುಂದಾಪುರದಿಂದ ಅಲ ಹಾಂ ನಿಮಗೆ ನಾನು ಮತ್ತೆ ನನ್ನ ಇನ್ನೊಬ್ಬರು ಅಸಿಸ್ಟೆಂಟ್ ಇದ್ದಾರೆ ಅವರು ಒಂದು ನಾಲ್ಕು ಗಂಟೆ ಹಾಗೆ ನಿಮಗೆ ಕಾಲ್ ಮಾಡ್ತಾರೆ ಆಯಿತಾ ಹಾಂ ಆಯಿತು

ಆಯ್ತು ಆಯ್ತು